ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಕಲೆ ಮತ್ತು ಕರಕುಶಲತೆಗೆ ತುಂಬಾ ಮಹತ್ವವನ್ನು ನೀಡುತ್ತಿದ್ದಾರೆ ನಾನು ನೋಡಿರುವ ಮಟ್ಟಿಗೆ ಯಾಕೆಂದ್ರೆ ನಾವೆಲ್ಲ ಅದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಕರಕುಶಲತೆ ಕೈಮಗ್ಗ ಅದೆಲ್ಲ ನಾವು ತುಂಬ ಮರೆತುಬಿಟ್ಟಿದ್ದೇವೆ ಆದ್ದರಿಂದ ಈ ಕೆಲವು ಸಂಸ್ಥೆಗಳು ಆಗಿರ್ಬೋದು ಶಾಲೆ ಕಾಲೇಜುಗಳಲ್ಲಿ ಇಂಥವರನ್ನು ಕರೆದು ತುಂಬ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಅಂದರೆ ನಾವೆಲ್ಲ ಈಗ ತುಂಬ ಡಿಜಿಟಲ್ ಮಾಡರ್ನ್ ಟೆಕ್ನಾಲಜಿಗೆ ತುಂಬ ಇಂಪ್ರೂವ್ ಆಗಿ ನಾವೆಲ್ಲ ನಮ್ಮ ಪ್ರಾದೇಶಿಕ ಅಂದರೆ ವಸ್ತುಗಳಾದ ಕೈಮಗ್ಗ ಆಗಿರ್ಬೋದು ಹ್ಯಾಂಡ್ಮೇಡ್ ಅಂದರೆ ಕೈಯಲ್ಲಿ ತಯಾರಿಸಿದ ಒಂದು ವಸ್ತು ಹಳ್ಳಿಗಳಲ್ಲಿ ಮಾಡ್ತಾರಲ್ಲ ನಾವವು ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾಯಿಲ್ಲ ನಾವು ಅವರನ್ನು ಎನ್ಕರೇಜ್ ಮಾಡಿದರೆ ಮಾತ್ರ ಅವರು ಮೇಲೆ ಬರಲಿಕ್ಕೆ ಸಾಧ್ಯ ನಾವು ಎನ್ಕರೇಜ್ ಮಾಡಿದರೆ ಅವರಿಗು ಸಹ ನಮ್ಮ ಭಾರತೀಯ ಒಂದು ಕೈಮಗ್ಗಗಳನ್ನೆಲ್ಲ ಇಡೀ ವಿದೇಶಕ್ಕೆಲ್ಲ ನಾವು ಅದನ್ನು ಹಬ್ ಹಬ್ಬಿಸಬಹುದು ನಾವು ಭಾರತೀಯರಾದ ನಾವು ಅದನ್ನು ನಿರ್ಲಕ್ಷಿಸಿದರೆ ಏನು ಸಾಧ್ಯವಾಗೋದಿಲ್ಲ ಸೊ ನಮಗೆ ಎಷ್ಟು ಆಗುತ್ತದೆ ಅಷ್ಟು ನಾವು ಅವರಿಗೆ ಎನ್ಕರೇಜ್ ಮಾಡಬೇಕು ಕಲೆ ಹಾಗೂ ಕರಕುಶಲತೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೇದಿಕೆ ಸಿಗಲಿಲ್ಲಾಂತ ಹೇಳೋದಿಲ್ಲ ಸಿಕ್ಕಿದೆ ಆದರೆ ನನ್ನ ಪ್ರಕಾರ ಅಷ್ಟು ಸಿಗಲಿಲ್ಲ ಈಗ ಎಲ್ಲ ನ್ಯೂಸಲ್ಲಿ ಯಾರು ಸಹ ಅದು ಕೈಮಗ್ಗ ಅದೆಲ್ಲ ಬಗ್ಗೆ ಅಷ್ಟು ಕೊಡುವುದಿಲ್ಲ ಆದರೆ ಯೂಟ್ಯೂಬಲ್ಲಿ ಕೆಲವು ಚಾನಲ್ಗಳು ಇವೆ ನಾನು ನೋಡಿದ ಮಟ್ಟಿಗೆ ಆದರೆ ನಾವು ಅದನ್ನು ಇನ್ನು ಎನ್ಕರೇಜ್ ಮಾಡಿ ಇನ್ನು ತುಂಬ ರೀತಿಯಲ್ಲಿ ಅದನ್ನು ಬೆಳೆಸಬೇಕು ಹಾಗೆ ಕಲೆ ಮತ್ತೆ ನಮ್ಮ ಭಾರತೀಯ ಕರಕುಶಲತೆಗೆ ತುಂಬ ಮಹತ್ವವನ್ನು ನೀಡಬೇಕು ಅದನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನು ಹೆಚ್ಚು ಅದನ್ನು ಹಬ್ಬಿಸಬೇಕು ಹಾಗು ಅದನ್ನು ನಾವು ನಿರ್ಲಕ್ಷಿಸಬಾರದು ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಅದನ್ನು ನಮ್ಮ ಕೈಯಲ್ಲಿರುತ್ತದೆ ಸೊ ನಾವದನ್ನು ಸ್ವಲ್ಪ ಎನ್ಕರೇಜ್ ಮಾಡಿದರೆ ನಮ್ಮ ಸಂಸ್ಕೃತಿ ಹಾಗೂ ಪದ್ಧತಿ ಇನ್ನು ಹೆಚ್ಚಿನ ದೇಶಗಳಲ್ಲಿ ಅದು ಹೋಗ್ತದೆ ಹಾಗೆ ಇದೆಲ್ಲ ನಮ್ಮ ಕೈಯಲ್ಲಿದೆ ಹಾಗೆಯೇ ಹೆಚ್ಚು ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರಿಗೆ ಓಬಿಯಸ್ಲಿ ಕಾಲೇಜಲ್ಲೆಲ್ಲ ಪರ್ಮಿಷನ್ ಕೊಡ್ತಾರೆ ನಾನು ನೋಡಿದ ಮಟ್ಟಿಗೆ ನಮ್ಮ ಕಾಲೇಜಲ್ಲಿ ಸಹ ಕ್ರಾಫ್ಟ್ ಮೇಳ ಎಲ್ಲ ಮಾಡ್ತಾರೆ ಆಗ ಹಳ್ಳಿ ಪ್ರದೇಶದಿಂದ ಬಂದವರು ತಾವು ತಯಾರಿಸಿದ ಒದೊಂದು ಅಂದರೆ ಕೈಯಲ್ಲಿ ತಯಾರಿಸಿದ ಒದೊಂದು ವಸ್ತನ್ನು ತಂದು ಪ್ರದರ್ಶಿಸುತ್ತಾರೆ ಅದು ಅವರಿಗೂ ಸಹ ಒಂದು ಒಳ್ಳೆಯದು ಅಂದರೆ ಒಳ್ಳೆ ಪ್ರಮೋಷನ್ ಸಿಗ್ತದೆ ಅದು ನಾವು ಅಂದರೆ ಬೇರೆಯವರಿಗೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಒಳ್ಳೆ ರೀತಿಯಲ್ಲಿ ಆಗ್ತದೆ ಹಾಗೆ ನಾವದನ್ನು ಎನ್ಕರೇಜ್ ಮಾಡಬೇಕು ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವದನ್ನು ಪೋಸ್ಟ್ ಮಾಡಬೇಕು ಈ ರೀತಿಯೆಲ್ಲ ಅಂದರೆ ನಾವು ಗೂಡ್ಸನ್ನು ತಯಾರಿಸ ತಯಾರಿಸುವವರಿಗೆ ಸ್ವಲ್ಪ ಎನ್ಕರೇಜ್ ಮಾಡಬೇಕು ಅದನ್ನು ಪರ್ಚೇಸ್ ಮಾಡಬೇಕು ನಾವು ಪರ್ಚೇಸ್ ಮಾಡಿದರೆ ಮಾತ್ರ ಅವರಿಗೂ ಸಹ ಒಂದು ಹುಮ್ಮಸ್ಸು ಬರುತ್ತದೆ ಇನ್ನು ಮಾಡಬೇಕು ಅಂತ ಈಗ ನಾವೆಲ್ಲ ಬೇರೆ ಪ್ರಾಡಕ್ಟ್ಸಿಗೆಲ್ಲ ಫುಲ್ ಇದಾಗಿದ್ದೇವೆ ಸೊ ಅವರನ್ನು ತುಂಬ ಎನ್ಕರೇಜ್ ಮಾಡಬೇಕು ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಅವರಿಗೊಂದು ಒಳ್ಳೆ ಸ್ಥಾನ ಸಿಗಬೇಕು